ಭಾರತದ ಸಾರಿಗೆ ವ್ಯವಸ್ಥೆ ಪ್ರತ್ಯೇಕವಾಗಿ ಜನರನ್ನು ಬಿಂಬಿಸುತ್ತೆ ಮತ್ತು ಜನಗಳು ಮತ್ತು ವಾಹನಗಳನ್ನು ಬಳಸುತ್ತಿರುವ ವಿವಿಧ ಕ್ಷೇತ್ರಗಳನ್ನು ಬಿಂಬಿಸುತ್ತೆ ಈಗ ಇದರಲ್ಲಿ ಎದುರಿಸ್ತಿರುವ ಸವಾಲುಗಳೇನಂದ್ರೆ ಈಗ ಗಾಡಿಗಳಿಗೆ ಅವರು ಚಲಿಸೋ ವಾಹನಗಳಿಗೆ ನೀಟಾಗಿ ಹೊಗೆ ತಪಾಸಣೆ ಅಥವಾ ಡಿ ಎಲ್ಲು ಮತ್ತು ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಹಾಗಾದ್ರೂ ಅವ್ರು ಹೋಗ್ತಾ ಇರ್ತಾರೆ ಮತ್ತು ತ್ರಿಬಲ್ ರೈಡಿಂಗ್ ಅಂದರೆ ಎರಡಕ್ಕಿಂತ ಎರಡು ಜನಕ್ಕಿಂತ ಹೆಚ್ಚಾಗಿ ಜನಗಳು ಇರಬಾರ್ದು ಅಂತ ಕೂಡ ಮೂರು ಜನಗಳು ಈ ಥರ ತ್ರಿಬಲ್ ರೈಡಿಂಗ್ ಹೋಗೋದು ಮತ್ತು ಹೆಲ್ಮೆಟ್ಗಳನ್ನು ಧರಿಸದೇ ಹೋಗುವಂಥದ್ದು ಇನ್ನೂ ಮುಂತಾದ ಎಚ್ಚರಿಕೆಗಳನ್ನ ಜನ ವಹಿಸೋದಿಲ್ಲ ಇವು ತುಂಬ ಸಾರಿಗೆ ವ್ಯವಸ್ಥೆಗೆ ಸವಾಲುಗಳಾಗಿ ಕಾಣಿಸುತ್ತೆ ಯಾಕಂದ್ರೆ ಆಕ್ಸಿಡೆಂಟ್ಗಳು ಅಪಘಾತಗಳು ಆಗೋಕ್ಕಿಂತ ಮುಂಚೆಯೇ ಹೆಲ್ಮೆಟ್ಗಳನ್ನು ಧರಿಸೋದರಿಂದ ಅಪಘಾತವಾಗೋ ಸಂಖ್ಯೆಗಳು ಕಡಿಮೆ ಇರುತ್ತೆ ಮತ್ತು ಈ ಟ್ರಾಫಿಕ್ ರೂಲ್ಸ್ಗಳನ್ನು ಅವಲಂಬಿಸದೆ ಇರೋ ಅಂಥದ್ದು ಮತ್ತು ಅಲ್ಲಲ್ಲಿ ಪಾದರ ಪಾದಚಾರಿಗಳಿಗೆ ಮತ್ತು ಓಡಾಡೋ ವ್ಯಕ್ತಿಗಳಿಗೆ ಪಕ್ಕದಲ್ಲಿ ಜಾಗವನ್ನು ಬಿಟ್ಟಿರುತ್ತಾರೆ ಅದನ್ನೂ ಪ್ರತ್ಯೇಕಿಸಿ ವಾಹನಗಳು ಅಲ್ಲೇ ನಿಲ್ಲೋದು ಮತ್ತು ಓಡಾಡ್ತಾ ಇರೋ ಜನಗಳಿಗೆ ತೊಂದರೆ ಆಗುವಂಥದ್ದು ಮತ್ತು ಇದು ಟ್ರಾಫಿಕ್ ಇನ್ಸಪೆಕ್ಟ್ರಗಳನ್ನ ಇನ್ಸಫೆಕ್ಗಳ ಮಾತುಗಳನ್ನು ಕೇಳದೆ ಇರೋ ಅಂಥದ್ದು